ಮಹಿಳೆಯರು ದಿನನಿತ್ಯ ಎದುರಿಸೋದು ಏನಂದರೆ ಮೊದಲು ಹೇಗಿತ್ತಪ್ಪ ಅಂತಂದರೆ ಹೆಣ್ಣು ಮಕ್ಳು ಎಲ್ಲಿ ಜಾಸ್ತಿ ಹೊರ್ಗಡೆ ಓಡಾಡೋ ಹಂಗಿದ್ದಿಲ್ಲ ಹಂಗಾಗಿ ಈಗ ಬಂದ್ಬಿಟ್ಟು ಎಲ್ಲ ಕಡೆ ಓಡಾಡ್ತಾರೆ ಏನಕಪ್ಪ ಅಂತಂದರೆ ಈಗ ಕಾಲ ತುಂಬ ಚೇಂಜ್ ಆಗ್ತಿದೆ ಈಗ ನೋಡ್ರೆ ಎಲ್ಲಿ ಬೇಕಲ್ಲಿ ಒಬ್ಬೊಬ್ಬರು ಒಬ್ಬೊಬ್ಬರು ಓಡಾಡೋ ಅಷ್ಟರ ಮಟ್ಟಿಗೆ ಬೆಳೆದಿದೆ ಕಾಲ ಬದಲಾವಣೆ ಆಗಿದೆ ಸ್ಟಾಟಿಂಗೆಲ್ಲಾ ಒಬ್ಬೊಬ್ಬರೇ ಓಡಾಡೋಕೆ ಆಗ್ತಿದ್ದಿಲ್ಲ ಭಯ ಪಡ್ತಿದ್ರು ಆ ಚಿಚುವೇಷನ್ ಇತ್ತು ಈಗ ಅದೆಲ್ಲ ಏನಿಲ್ಲ ಮಹಿಳೆಯರೆಲ್ಲ ಈಗ ನೋಡ್ರೆ ಧೈರ್ಯದಿಂದ ಓಡಾಡ್ತಿರ್ತರೆ ಏನಕಪ್ಪ ಅಂದರೆ ಈಗ ಮಹಿಳೆಯರಿಗೆ ಅವರೇ ಒಂದು ಧೈರ್ಯ ತುಂಬಿಕೊಂಡು ಅವರೇ ಧೈರ್ಯಶಾಲಿ ಥರಾ ಓಡಾಡ್ತಿರ್ತಾರೆ ಯಾಕಂದರೆ ಈಗ ಸಿಚುವೇಷನ್ ಮೊದ್ಲಿನ ಥರ ಇಲ್ಲ ಏನಾಗತ್ತೆ ಏನಿಲ್ಲ ಅನ್ನೋ ಮೊದಲು ಎಲ್ಲ ಭಯ ಪಡ್ತಿದ್ರು ಈಗಿನ ಜನಗಳೆಲ್ಲ ಮಹಿಳೆಯರು ಒಬ್ಬೊಬ್ಬರೇ ಓಡಾಡ್ತಾರೆ ಅವರಿಗೇ ಏನಪ್ಪಾ ಅಂತಂದರೆ ಈ ಸ್ಕೂಲು ಕಾಲೇಜಲ್ಲಿ ಸ್ಟಾಟಿಂಗೆಲ್ಲ ಕಳಿಸ್ತಿದ್ದಿಲ್ಲ ಹೆಣ್ಣು ಮಕ್ಕಳಿಗೆ ಏ ಬೇಡ ನೀನ್ಯಾಕೆ ಹೋಗ್ತೀ ಓದಿ ಯಾರು ಉದ್ದಾರ ಆಗಿದಾರೆ ಒಬ್ಬೊಬ್ಬರು ಓಡಾಡ್ಬಾರದು ಅಂತೆಲ್ಲ ಹೇಳ್ತಿರ್ತಿದ್ರು ಈಗ ನೋಡಿದರೆ ಒಬ್ಬೊಬ್ಬರೆ ಹೋಗ್ತಾರೆ ಕಾಲೇಜು ಸ್ಕೂಲು ಪ್ರತಿಯೊಂದು ಕಡೆ ಒಬ್ಬೊಬ್ಬರೆ ಓಡಾಡ್ತಿರ್ತಾರೆ ಒಬ್ಬ ಮಹಿಳೆಗೆ ಏನು ಸಿಗಬೇಕಾಗ್ತಿತ್ತೋ ಹಕ್ಕುಗಳೆಲ್ಲ ಸಿಕ್ತದೆ ಈಗ ಹಕ್ಕು ಏನು ಹಕ್ಕಪ್ಪಾ ಅಂತಂದರೆ ಅವಳಿಗೆ ಹೆಣ್ಣು ಮಗು ಅಂದರೆ ಮೊದಲೆಲ್ಲಾ ಒಬ್ಬೊಬ್ಬರೇ ಓಡಾಡೋ ಅಷ್ಟು ಫ್ರೀ ಇದ್ದಿಲ್ಲ ಈಗ ಏನಾಗುತ್ತೋ ಏನೋ ಅನ್ನೋ ಮನೆಯಲ್ಲಿ ಕುತೂಹಲ ಜಾಸ್ತಿ ಇರ್ತಿತ್ತು ಈಗ ಅವರೆ ಓಡಾಡ್ಕೊಂಡು ಅವರೆ ಆರಾಮಾಗಿ ಬರ್ತಾರೆ ಸುರಕ್ಷಿತೆಯಿಂದ ಹೋಗ್ ಬರ್ತಾರೆ ಅವರು ಉದ್ಯೋಗ ಏನಪ್ಪಾ ಅಂತಂದರೆ ಹೆಣ್ಣು ಮಕ್ಳಿಗೆ ಏನು ಮಾಡಬೇಕು ಅಂದರೆ ಮನೆಯಲ್ಲೇ ಇರೋಕ್ಕಿಂತ ಅಲ್ಲೇ ಸ್ಕೂಲು ಕಾಲೇಜು ಹೋಗ್ ಬಂದ ನಂತರ ಅವರು ಏನಾದರು ಕಲೀಬೋದಲ್ಲ ಮನೇಲೇ ಇದ್ದು ರಾಟೆನೋ ಇಲ್ಲ ಏನಾದರು ಒಂದು ಕಲಿತ್ಕೊಂಡು ಇರ್ಬೋದು ಬರೀ ಓಡಾಡೋಕಿನ್ನ ಚೆನ್ನಾಗ್ ಅಲ್ಲೇ ಇದ್ದಲ್ಲೇ ಇದು ಮಾಡ್ಬೋದು ಅಂತೇಳಿ ಅನ್ಸುತ್ತೆ ಬಟ್ ಈಗ ಯಾವ್ದೆ ಪ್ರಾಬ್ಲಮ್ ಇಲ್ಲ ಎಲ್ಲ ಕಡೆಗೂ ಓಡಾಡಿ ಬರ್ತಾರೆ ಆರಾಮಾಗಿ ಇದಾರೆ ಮುಂದೆ ಎಲ್ಲ ಓಡಾಡ್ತಾರೆ ಆವಾಗಿಗೂ ಇವಾಗೂ ಭಾಳ ಚೇಂಜ್ ಆಗಿದೆ ಅವ್ರು ಯಾವುದೇ ಸವಾಲು ಬಂದರು ಏನೇ ಕಷ್ಟ ಬಂದರು ಎದುರಿಸಿ ನಿಲ್ಲುವಂಥ ಶಕ್ತಿ ಅವರಲ್ಲಿದೆ ಈಗ ಮೊದಲು ಆ ಥರ ಏನು ಇರ್ತಿದ್ದಿಲ್ಲ ಏನಕಪ್ಪಾ ಅಂತಂದರೆ ಏ ಬೇಡ ಅಲ್ಲಿಗೆ ಹೋಗ್ಬೇಡ ಇಲ್ಲಿಗೆ ಹೋಗ್ಬೇಡ ಅಂತ ಹೇಳ್ತಿರ್ತಿದ್ರು ಈಗ ನೋಡ್ರೆ ಅವ್ರು ಮನೆಯವರೇ ಹೇಳ್ತಿರ್ತಾರೆ ಹೋಗ್ ಬಾ ಆರಾಮಾಗಿ ಅಂತೇಳಿ ಹೇಳ್ ಕಳಿಸ್ತಿರ್ತಾರೆ ಜನಗಳು ಮೊದಲೇ ಸರಿ ಇದ್ದಿಲ್ಲ ಈಗ ನೋಡಿದರೆ ಕಾಲ ತುಂಬ ಚೇಂಜ್ ಆಗಿದೆ ಒಬ್ಬ ಮಹಿಳೆ ಎಲ್ಲಾದರೂ ಓಡಾಡಿ ಬರ್ತಾಳೆ ಈಗ ಅಷ್ಟು ಧೈರ್ಯಶಾಲಿ ಇಲ್ಲ ಸ್ಟಾಟಿಂಗ್ ಬಂದು ಈಗ ಅವರು ಹೊರ್ಗಡೆ ಆಯಿತು ಕೆಲೊಬ್ಬರು ಹೊರಗಡೆ ಈಗಲೂ ಬರೋಲ್ಲ ಕೆಲೊಬ್ಬರು ನೋಡಿರೆ ಬರೀ ಒಳಗೇ ಇರ್ತಾರೆ ಕೆಲೊಬ್ಬರು ಹೊರಗಡೆ ಇರ್ತಾರೆ ಹಂಗೇ ನಾನಾ ಥರ ಜನ ಇದಾರೆ ಲೇಡ್ಸ್ ಬಂದ್ಬಿಟ್ಟು ಜಾಸ್ತಿ ಹೊರಗಡೆ ಸುತ್ತಾಡೋದು ಸರಿಯಲ್ಲ ಏನಕಪ್ಪಾ ಅಂತಂದರೆ ಏನು ಕಾಲ ಚೇಂಜ್ ಆಗಿದೆ ಅಂದ್ರೂ ಸ್ವಲ್ಪ ಡೇಂಜರಸ್ ಇರುತ್ತೆ ಹಂಗಾಗಿ ಅವರು ಇಲ್ಲಿ ಭಾಳ್ ಓಡಾಡೋದು ಭೇಷ್ ಅಲ್ಲ ಹೋದ್ರಾ ಬಂದ್ರ ಅಷ್ಟು ಮಾತ್ರ ಇರ್ಬೇಕು ಜಾಸ್ತಿ ಜನ ಇಲ್ಲಿ ಏನು ಮಾಡ್ತಿದಾರಂದರೆ ಈಗ ನಾನಲ್ಲಿ ಹೋಗ್ತಿದ್ದೀನಿ ಇಲ್ಲಿ ಹೋಗ್ತಿದ್ದೀನಿ ಒಬ್ಬಳೇ ಇದೀನಿ ಅಂತ ಹೇಳ್ಬುಟ್ಟು ಓಡಾಡ್ತಾರೆ ಯಾವುದೇ ಪ್ರಾಬ್ಲಮ್ ಆಗ್ತಾ ಇಲ್ಲ ಅಷ್ಟು ಚೇಂಜಸ್ ಆಗಿದೆ ನಮ್ಮಲ್ಲಿ ನಮ್ಮಲ್ಲಿ ಅಂದರೆ ನಮ್ಮ ಮಹಿಳೆಯರ ಜೀವನದಲ್ಲಿ ಅಷ್ಟೊಂದು ಚೇಂಜಸ್ ಆಗಿದೆ ಯಾಕಪ್ಪ ಅಂತಂದರೆ ಮೊದಲೆಲ್ಲಾ ಅವರು ಭಯ ಪಡ್ತಿದ್ರು ನಾನು ಹೋಗಲ್ಲ ಇಲ್ಲ ಅಂತಂದೇಳ್ಬುಟ್ಟು ಈಗ ನೋಡಿದರೆ ಅವರೇ ಹೋಗ್ತಿದಾರೆ ಅವರಿಗೆ ಯಾವ್ದಾದ್ರು ಒಂದು ಅವಕಾಶ ಸಿಕ್ಕರೆ ಮಾಡಲೇಬೇಕು ಅಂತೇಳಿ ಇದು ಮಾಡ್ತಿರ್ತಾರೆ ಏನು ಅವಕಾಶಪ್ಪಾ ಅಂತಂದರೆ ಅಲ್ಲೇ ಮನೇಲೇ ಕೂತು ಯಾವುದಾದ್ರೂ ಕೆಲಸ ಮನೆ ಕೆಲಸ ಆಯಿತು ಪ್ರತಿಯೊಂದು ಆಯ್ತು ಮಾಡ್ತಿರ್ತಾರೆ ಈ ಭಾರತ ಸಮಾಜದಲ್ಲಿ ಮಹಿಳೆಯರು ಹಲವಾರು ಕೆಲಸಗಳನ್ನು ಮಾಡ್ತಿರ್ತಾರೆ ಕೆಲವೊಬ್ಬರು ಆಪ್ರೇಟರ್ ಆಯಿತು ಕಂಪ್ಯೂಟ್ರ್ ಆಯಿತು ಇಲ್ಲ ಪಟ್ಟಣ ಪಂಚಾಯ್ತಿ ಅಲ್ಲಿ ವರ್ಕ್ ಆಯಿತು ಏನೋ ಮಾಡ್ತಿರ್ತಾರೆ ಈಗ ಏನು ಹೇಳ್ಬೇಕಪ್ಪ ಅಂತ ಅಂದರೆ ಅವ್ರವ್ರ ಸ್ವಂತ ಕೆಲಸದಲ್ಲಿ ಇರ್ತಾರಲ್ಲ ಅದು ಗ್ರೇಟ್ ಮೊದ್ಲು ಯಾರು ಆ ಥರ ಇರ್ತಿದ್ದಿಲ್ಲ ಈಗ ಅವ್ರ ಕಾಲು ಮೇಲೆ ಅವ್ರು ನಿಂದ್ರಷ್ಟು ಶಕ್ತಿ ಇದೆ